ಮಾಧ್ಯಮಗಳ ಬಗ್ಗೆ ಹೇಳ್ಬೇಕ್ ಅಂತಂದರೆ ನಿಖರವಾದ ಮತ್ತು ಸ್ಪಷ್ಟವಾದ ಮಾಹಿತಿ ತಲುಪಿಸ್ತವೆ ಅವ್ಗಳಿಂದ ತುಂಬ ತುಂಬ ಸಹಾಯಕರವಾಗಿದೆ ಜನಗಳಿಗೆ ಯಾವುದೇ ತರಹದ ಸುದ್ದಿ ಆಗಿರ್ಬೋದು ಉದಾಹರಣೆಗೆ ರಾಜಕೀಯದಾಗಿರ್ಬೋದು ಅಥವಾ ರೈತ್ರ ಸಂಘದ ಬಗ್ಗೆ ಆಗಿರ್ಬೋದು ಅಥ್ವಾ ಮಕ್ಳ ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು ಜನಗಳ ದಿನಭವಿಷ್ಯದ ಬಗ್ಗೆ ಆಗಿರ್ಬೋದು ಸರಿಯಾದ ಸಮಯಕ್ಕೆ ತಕ್ಕಂತೆ ಏ ವಿಷ್ಯವನ್ನು ನಮಗೆ ತಲುಪಿಸ್ತವೆ ಮತ್ತು ಇವಾಗಿನ ಕಾಲದಲ್ಲಿ ಪ್ರಸ್ತುತ ಮತ್ತು ನಿಖರವಾದ ಮಾಹಿತಿಯನ್ನೇ ಅವು ನಮಗೆ ಕೊಡ್ತವೆ ಅದರಿಂದ ಮಾಧ್ಯಮದಿಂದ ಜನ್ಗಳಿಗೆ ತುಂಬ ಅನ್ಕೂಲ ಆಗಿದೆ ನನಗೆ ಜನಪ್ರಿಯ ಪತ್ರಿಕೆ ಮತ್ತು ಸುದ್ದಿ ಚನಲ್ಗಳಂದ್ರೆ ಏ ಪ್ರಜಾವಾಣಿ ಆಗಿರ್ಬೋದು ವಿಜಯ ಕರ್ನಾಟಕ ಆಗಿರ್ಬೋದು ವಿಜಯವಾಣಿ ಆಗಿರ್ಬೋದು ಅದರಲ್ಲಿ ನೆಚ್ಚಿನ ಪತ್ರಿಕೆ ಅಂತ ಅಂದರೆ ನನಗೆ ಪ್ರಜಾವಾಣಿ ಇದು ಏನಕ್ಕೆ ಅಂತಂದರೆ ನನಗೆ ಉದ್ಯೋಗದ ಬಗ್ಗೆ ಚೆನ್ನಾಗಿ ಮಾಹಿತಿ ನೀಡುತ್ತೆ ಅದಕ್ಕೋಸ್ಕರ ನನಗೆ ಎ ಪ್ರಜಾವಾಣಿ ತುಂಬ ಇಷ್ಟ ಸುದ್ದಿ ಚನಲ್ಗಳಂದ್ರೆ ಏ ಟಿ ವಿ ನೈನ್ ಆಗಿರ್ಬೋದು ಸುವರ್ಣ ನ್ಯೂಸ್ ಆಗಿರ್ಬೋದು ಪಬ್ಲಿಕ್ ನ್ಯೂಸ್ ಆಗಿರ್ಬೋದು ಇವು ಇಷ್ಟ ಇವು ಸರಿಯಾದ ತಕ್ಕ ಸಮಯಕ್ಕೆ ಆ ಸಮಯದಲ್ಲಿ ಯಾವ ಸ್ಥಳದಲ್ಲಿ ಏನಾಗ್ತಿದೆಯೋ ಅದೇ ಎಸ್ ವಿಚಾರವನ್ನು ನಮಗೆ ತಲುಪಿಸ್ತವೆ ಎಲ್ಲಿ ಏನಾಗಿದೆ ಅಂತ ನಾವು ಮನೆಯಲ್ಲೇ ಕೂತು ನಾವು ವೀಕ್ಷಣೆ ಮಾಡ್ಬೋದು ಯಾವ ವಿಚಾರ ಬೇಕೋ ಅದ್ರ ಬಗ್ಗೆ ನಾವು ತಿಳ್ಕೋಬೋದು ಈ ಇವಾಗಿನ ದಿನಗಳಲ್ಲೆಲ್ಲ ರಾಜಕೀಯದ ಬಗ್ಗೆ ಜಾಸ್ತಿ ಮಾತಾಗ್ತಿದೆ ಅದನ್ನ ನಾವು ಮನೆಯಲ್ಲೇ ಕೂತು ವೀಕ್ಷಣೆ ಮಾಡ್ಬೌದು ಯಾವ ಸ್ಥಳದಲ್ಲಿ ಏನಾಗಿದೆ ಅಥವಾ ಇಲ್ಲಿ ರೋಡಲ್ಲಿ ಹೋಗುವಾಗ ಎಲ್ಲೋ ಆಘಾತ ಆಗಿರ್ಬೋದು ಅದನ್ನ ಎಲ್ಲ ನಾವು ವೀಕ್ಷಣೆ ಮಾಡ್ಬೇಕು ಅಂತ ಅಂದರೆ ಮನೆಯಲ್ಲೇ ಕೂತು ನಮ್ಮ ಮಾಧ್ಯಮದ ಮೂಲಕ ನಮಗೆ ಬೇಕಾದಂಥ ಛಾನಲ್ ಹಾಕ್ಕೊಂಡು ನಾವು ಮನೆಯಲ್ಲೇ ವೀಕ್ಷಣೆ ಮಾಡ್ಬೌದು